ಎಸ್ಪೆಶಲಿಯಾಗಿ ನಾನು ಪ್ರವಾಸಕ್ಕಾಗಿ ಕಾಶ್ಮೀರ್ ಭಾರತದ ಅಲ್ಲಿರುವ ಜಮ್ಮು ಕಾಶ್ಮೀರ್ ಎಸ್ಪೆಶಲಿ ಕಾಶ್ಮೀರಕ್ಕೆ ಹೋಗಲು ಬಯಸ್ತೇನೆ ಎಸ್ ಯಾಕಂತ ಹೇಳಿದರೆ ಅಲ್ಲಿಯದ್ದು ಹಿಮ ಪರ್ವತ ಶ್ರೇಣಿ ಅಥವಾ ಮಂಜು ಬೀಳುವ ಪ್ರದೇಶವನ್ನು ಕಣ್ಣಾರೆ ನೋಡಬೇಕಂತ ಒಂದು ಬಹುದೊಡ್ಡ ಆಸೆ ಇದೆ ಬಹುದೊಡ್ಡ ಆಸೆ ಇದೆ ಅಲ್ಲಿಯದ್ದು ಒಂದು ವಾತಾವರಣ ಇರ್ಬಹುದು ಅಥವಾ ಇದು ಹಿಮ ಬೀಳುವ ಒಂದು ರೀತಿ ಇರ್ಬಹುದು ಅದನ್ನೆಲ್ಲ ನೋಡಬೇಕಂತ ಒಂದು ಬಾರಿ ಕನಸನ್ನು ಕಟ್ಕೊಂಡಿದ್ದೇನೆ ಅಲ್ಲಿಯದು ಅದು ಬಿಟ್ಟರೆ ಮತ್ತಲ್ಲಿ ಮತ್ತೊಂದು ಏರಿಯಾಕ್ಕೆ ಅಂತ ಹೇಳಿದರೆ ಡಾರ್ಜಿಲಿಂಗ್ ಡಾರ್ಜಿಲಿಂಗ ಏರಿಯಾ ಡಾರ್ಜಿಲಿಂಗ್ ಅಂತ ಹೇಳಿದರೆ ಅಲ್ಲಿ ರೆಸಾರ್ಟ್ಗೆ ಹೋಗಬೇಕಂತ ಇದ್ದೇನೆ ಅಲ್ಲಿದು ಎಸ್ಪೆಶಲಿ ನಾವೆಲ್ಲ ಈ ಸೌತ್ ಇಂಡಿಯಾ ಅಥವಾ ಈ ಕರಾವಳಿ ಏರಿಯಾದವರೆಲ್ಲ ಅತ್ಯಂತ ಉಷ್ಣ ಪ್ರದೇಶದಿಂದ ಇರುವವರು ಆಲ್ಮೋಸ್ಟ್ ನಾವು ಆ ಏರಿಯಾಕ್ಕೆ ಹೋಗಿಬಿಟ್ಟು ಅಥವಾ ಡಾರ್ಜಿಲಿಂಗ್ ಅಥವಾ ಶಿಮ್ಲಾ ಜಮ್ಮು ಕಾಶ್ಮೀರ ಅಲ್ಲಿದ್ದ ಒಂದು ವೆದರಲ್ಲಿ ಯಾವ ರೀತಿ ನಾವು ಹೊಂದ್ಕೊಂಡು ಹೋಗಬಹುದು ಅಥವಾ ಯಾವ ರೀತಿ ನಾವು ಒಂದು ಅಲ್ಲಿ ಅಲ್ಲಿದೊಂದು ಇದನ್ನು ಎಂಜಾಯ್ ಮಾಡಬಹುದು ಅಲ್ಲಿದ್ದ ವ್ಯವಸ್ಥೆಯನ್ನು ಅಥವಾ ಅಲ್ಲಿದ ಪ್ರಕೃತಿಯನ್ನು ಯಾವ ರೀತಿ ಆಸ್ವಾದಿಸಬಹುದು ಅದಕ್ಕೋಸ್ಕರ ನಾನು ಈ ಪರ್ವತ ಶ್ರೇಣಿಯಾದ ಡಾರ್ಜಿಲಿಂಗ್ ಕಾಶ್ಮೀರ ಜಮ್ಮು ಅದಲ್ಲದೆ ಉತ್ತರಾಖಂಡಲ್ಲಿರುವ ನೈನಿತಾಳಕ್ಕೆ ಸಹ ಹೋಗಲು ಬಯಸ್ತೇನೆ ಇನ್ನೊಂದು ಅಂತ ಹೆ ಇದೆಲ್ಲ ಪರ್ವತ ಪ್ರದೇಶದಲ್ಲಿ ಬರುತ್ತೆ ಮತ್ತೊಂದು ಅಂತ ಹೇಳಿದರೆ ಎಸ್ಪೆಶಲಿ ಡಿಸೆಂಬರ್ ಜನವರಿ ಸೀಸನಲ್ಲಿ ಗೋವಾ ಗೋವಾ ಪ್ರವಾಸಿಗರ ಸ್ವರ್ಗ ಅಂದರೆ ಇವಾಗ ಎಸ್ಪೆಶಲಿಯಾಗಿಲ್ಲಿ ಕರಾವಳಿ ಏರಿಯಾನೇ ಅತ್ಯುತ್ತಮ ಕರಾವಳಿ ಏರಿಯಾದಲ್ಲಿ ಅತ್ಯುತ್ತಮ ಹಾಗೂ ಒಂದು ಮನಸ್ಸು ಇಚ್ಛೆ ಎಂಜಾಯ್ ಮಾಡಲಿರುವ ಬೀಚ್ಗಳೆಲ್ಲ ಇರುವುದು ಗೋವಾದಲ್ಲಿ ಗೋವಕ್ಕೆ ಹೋ ಅದೇ ಎರ್ ಎಸ್ಪೆಶಲಿ ಸಮುದ್ರ ತೀರ ಅಲ್ಲಿದು ಸಮುದ್ರ ತೀರ ಅತ್ಯಂತ ಶುದ್ಧವಾಗಿದ್ದ ನೀರನ್ನು ಕೂಡ ಹೊಂದಿದೆ ಅಂತ ಕೇಳಿದ್ದೇನೆ ಇಲ್ಲಿವರೆಗೆ ಇದನ್ನೇ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೇನೆ ಮುಂದಿನ ಒಂದೆರಡು ವರ್ಷದಲ್ಲಿ ಈ ಏರಿಯಾವನ್ನು ಭೇಟಿ ಮಾಡಬೇಕಂತ ಒಂದು ಪ್ಲ್ಯಾನನ್ನು ಹಾಕೊಂಡಿದ್ದೇನೆ